ಹಾಂ ಯಾಸ್ಮಿನ್ ನೀವು ಯಾರು ಹಾಂ ಹೇಳಿ ಹಾಂ ಹಣ್ಣಿನ ಶಾಪಿದೆ ನಮ್ಗೆ ನಮ್ಮ ಅಂಗಡಿ ಶಾಪ್ ಒಳಗೆ ಹಣ್ಣು ಅಷ್ಟೂ ಫ್ರೆಶ್ ಆಗಿದೆ ಮಾವಿನಹಣ್ಣು ಬಾಳೆಹಣ್ಣು ಸೀತಾಫಲ ಹಣ್ಣು ದಾಳಂಬೆ ಹಣ್ಣು ದ್ರಾಕ್ಷಿ ಆಮೇಲೆ ಕಜೂರಿ ಹೀಗೆಲ್ಲ ಅವು ಹಣ್ಣುಗಳಿವೆ ಇದ್ದಾವೆ ರೇಟು ಈಗ ಸೇಬು ಹಣ್ಣು ಫ್ರೆಶ್ ಆಗಿರೋದಲ್ಲ ಅದಕ್ಕೆ ನೂರ ಐವತ್ತು ರುಪಾಯ್ ಆಮೇಲೆ ಬಾಳೆ ಹಣ್ಣು ನಲವತ್ತು ರುಪಾಯಿಗ್ ಡಜನ್ ಆಮೇಲೆ ಮಾವಿನ ಹಣ್ಣು ಎಂಬತ್ತು ರುಪಾಯಿ ಕಿಲೋ ಆಮೇಲೆ ಸೀತಾಫಲ ಹಣ್ಣು ಅರವತ್ತು ರುಪಾಯಿಗೆ ಕಿಲೋ ಆಮೇಲೆ ದ್ರಾಕ್ಷಿ ಹಣ್ಣು ತೊಂಬತ್ತು ರುಪಾಯಿ ಕಿಲೋ ಹಿಂಗೆ ಹಲ್ವಾರು ಹಣ್ಣುಗಳಿವೆ ಹೀಗೆಲ್ಲ ರೇಟ್ ಇದೆ ಆದರೆ ಫ್ರೆಶ್ ಇದಾವಲ್ಲ ಅದಕ್ಕೆ ಸ್ವಲ್ಪ ರೇಟ್ ಹೈ ಇದೆ

ಹಾಂ ಹೌದಾ ಅಂದರೆ ಈಗ ರೇ ಎಲ್ಲ ಹಣ್ಣುಗಳು ಫ್ರೆಶ್ ಇದ್ದಾವಲ್ಲ ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿಯಿದೆ ಹಾಗೆ ಹಾಂ ಕಡ್ಮೆ ಮಾಡ್ತೀನಿ ಆದರೆ ಹತ್ತು ರುಪಾಯಿ ಹಿಂಗೆ ಐದು ರುಪಾಯಿ ಕಡ್ಮೆ ಮಾಡಿಕೊಡ್ತೀನಿ

ಹಾಂ ಹೌದಾ ಓಕೆ ತ್ಯಾಂಕ್ ಯು ಆದರೆ ಫ್ರೆಶ್ ಇದ್ದಾವಲ್ಲ ಹಣ್ಣು ಅದಕ್ಕೆ ಸ್ವಲ್ಪ ಒಂದು ಹತ್ತು ಇಪ್ಪತ್ತು ರುಪಾಯಿ ಕಡ್ಮೆ ಮಾಡಿ ಸರಿದು ಕೊಡ್ತೀವಿ ಅದಕ್ಕೇನೂ ತೊಂದರೆಯಿಲ್ಲ ಮತ್ತು ನಿಮಗೆ ಯಾವ್ಯಾವ ಹಣ್ಣು ಬೇಕು ಹೇಳಿರಿ ನಾನು ಲಿಸ್ಟ್ ಮಾಡ್ಕೊತೀನಿ ನಿಮಗೆ ನಾನು ಕಳಿಸಿ ಕೊಡ್ತೀನಿ ಹಾಂ ಓಕೆ ಕೊಡ್ತೀವಿ ನೀವು ವಾಟ್ಸ್ಆ್ಯಪಿಗೆ ನನ್ನ ವಾಟ್ಸ್ಆ್ಯಪಿಗೆ ಅಡ್ರೆಸ್ ಕಳಿಸಿ ನಾನು ಬಂದುಕೊಡ್ತೀನಿ ನಿಮ್ಮ ಮನೆ ಮುಂದೇಯೆ ನಾನು ನಿಂತಿರ್ತೀನಿ ಕ್ಯಾಶ್ ಫೋನ್ ಪೇನಾ ಆನ್ಲೈನಾಗ ಮಾಡ್ತೀರ ಹಾಂ ಓಕೆ ಹಾಂ ಬಾಯ್ ಬಾಯ್